ಹೌದು ಹೌದು ಹಾಂ ಮಲ್ಲಿಗೆ ಹೂವು ಬರ್ತದೆ ಬೆಳಿಗ್ಗೆ ಮತ್ತು ಚೆಂಡು ಹೂವು ಮತ್ತು ಕಾಕಡ ಹೌದು ಮತ್ತು ಸೇವಂತಿಗೆ ಹಾಂ ಇಲ್ಲ ಬೆಳಿಗ್ಗೆ ಅಂದರೆ ನಮಗೆ ಬೆಳಿಗ್ಗೆ ಅಂದರೆ ಇವತ್ತಿನದ್ದು ರೇಟ್ ಕೊಡೋದು ನಾಳೆ ಅಂದ್ರೆ ಸಿಗಬೇಕಾದ್ರೆ ಒಂದು ಹತ್ತು ಗಂಟೆ ನಂತರ ಕೊಡೋದು ನಾವು ಹಾಂ ನಾಳಿನ ರೇಟು ಹಾಂ ಅಟ್ಟಿಗೆ ಈಗ ಒಂದುವರೆ ಸಾವಿರ ನೋಡುವ ನಿಮಗೆ ಕಮ್ಮಿ ಮಾಡುವ ನಾವು ಮತ್ತು ಹ್ಞೂ ನಾವೇ ಡೆಲಿವರಿ ಮಾಡ್ತಿದ್ದೇವೆ ನಾವು ಅಂದರೆ ನೀವು ಯಾವುದೆಲ್ಲ ಹೂ ಬೇಕಂತ ಹೇಳಿ ನಮಗೆ ನಾವೇ ನಿಮಗೆ ಮನೆಗೆ ತರ್ತೇವೆ ಓಕೆ ಓಕೆ ಹಾಂ ಅದೆಲ್ಲ ನಾವೇ ಮಾಡ್ತೇವೆ ನಮ್ಮ ಜನ ಇದ್ದಾರೆ ಡೆಕೋರೇಷನೆಲ್ಲ ನಾವೇ ಮಾಡಿ ಕೊಡ್ತೇವೆ ನಿಮಗೆ ಅದರದ್ದು ನಮಗೆ ಎಷ್ಟು ಹೂ ಬೇಕಂತ ನಾವೇ ತಿಳಿಸ್ತೇವೆ ನಿಮಗೆ ಡೆಕೋರೇಷನ್ಗೆಲ್ಲ ಓಕೆ ಓಕೆ ಓಕೆ

ಓಕೆ ಓಕೆ ಸರ್ ನಾವೇ ನಾವು ಇವತ್ತು ಸಂಜೆ ಬರ್ತೇವೆ ನಿಮ್ಮ ಮನೆಗೆ ಸಂಜೆ ಬಂದು ನಾವು ನೋಡ್ತೇವೆ ಎಷ್ಟೆಲ್ಲ ಬೇಕಂತ ಹೇಳ್ತೀವ್ ನಾವು ನಿಮಗೆ ಮತ್ತು ಹೂವಿನ ರೇಟು ಕೂಡ ನಾವು ನಿಮಗೆ ಎಷ್ಟು ಬೆಲೆ ಅಂತ ಹೇಳ್ತೇವೆ ಕರೆಕ್ಟಾಗಿ ಓಕೆ ಓಕೆ ಸರ್ ಆಯ್ತು ಆಯಿತು ಸರ್ ಓಕೆ ಆಯಿತು ಓಕೆ ಸರ್ ಓಕೆ ಓಕೆ ನೀವು ಕಾಲ್ ಮಾಡಿ ನಾವು ಬರ್ತೇವೆ